ನಾವೊಂದು ಬೀಚ್ ಸೈಡೇ ಹೋಗ್ತೀವಿ ಅಂತಂದರೆ ನಾವು ಹೋಗೋವಾಗ ಗಾಡಿ ಮಾಡಿಕೊಂಡು ಹೋಗೋದು ಚಾರ್ಜಿಂದಲೂ ಹೋಗತ್ತೆ ಅಲ್ಲಿ ಕೂಡ ಖರ್ಚಾಗತ್ತೆ ಗಾಡಿ ಕೂಡ ಖರ್ಚಾಗತ್ತೆ ಬೀಚಿಗೆ ಹೋದ್ವಿ ಅಂತಂದರೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇರತ್ತೆ ಕೆಲವು ಕಡೆ ಇರತ್ತೆ ಕೆಲವು ಕಡೆ ಇರಲ್ಲ ಅಲ್ಲಿ ಎಂಟ್ರೆನ್ಸ್ ಫೀಸಲ್ಲಿ ಹೋಗತ್ತೆ ಮತ್ತು ನಾವಲ್ಲಿ ಎಕ್ಸ್ಟ್ರಾ ಆಟಾಡಬೇಕು ಬೋಟಿಂಗ್ ಇರತ್ತೆ ಪ್ಯಾರಾಚೂಟ್ ಇರತ್ತೆ ಹಾಗೆ ಅದರ್ ಆ್ಯಕ್ಟಿವಿಟೀಸೆಲ್ಲ ಇರತ್ತೆ ಅದೆಲ್ಲ ಆಟಾಡಬೇಕು ಅಂತ ಅಂದರೆ ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿಕೊಂಡು ಹೋಗಬೇಕು ಅಮೌಂಟ್ ಅಂದರೆ ಲೈಕ್ ತುಂಬ ಒಂದು ಟೂ ಥೌಸಂಡಿಂದ ಫೋರ್ ಥೌಸಂಡ್ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಎಲ್ಲ ಇರತ್ತೆ ಪ್ಯಾರಚೂಟ್ ಅಂದರೆ ಒಂದು ಐದು ಸಾವಿರ ಒಬ್ಬರಿಗೆ ಐವ ಫೈವ್ ಥೌಸಂಡ್ ಫೋರ್ ಥೌಸಂಡ್ ಹಾಗಿರತ್ತೆ ಅಲ್ಲಿ ಕೂಡ ಖರ್ಚಾಗತ್ತೆ ನಾವು ರೆಸ್ಟೋರೆಂಟಲ್ಲಿರ್ತೀವಿ ಅಂತಂದರೂ ಅಲ್ಲಿ ಕೂಡ ಖರ್ಚಾಗತ್ತೆ ನಾವು ರೆಸ್ಟೋರೆಂಟ್ ಬೇಡ ನಾವು ಅಲ್ಲೇ ನಮ್ಮ ಕಾರಲ್ಲೇ ನಾವಿರ್ತೀವಿ ಅಂತಂದರೆ ದುಡ್ಡು ಸೇವಾಗತ್ತೆ ಮತ್ತೆ ನಾವು ಹೋಟೆಲಲ್ಲಿ ಊಟ ಮಾಡಲ್ಲ ನಾವು ತಂದಿದ್ದೀವಿ ಅಂದರೆ ಅಲ್ಲಿ ಸೇವಾಗತ್ತೆ ದೊಡ್ಡ ಅಮೌಂಟು ಇಲ್ಲ ನಾವು ಹೋಟೆಲ್ ಊಟ ಮಾಡ್ತೀವಿ ಅಂದರೆ ಹೋಟೆಲಲ್ಲಿ ಊಟ ಮಾಡಿದರೆ ಅಲ್ಲಿ ಕೂಡ ಅಮೌಂಟ್ ಹೋಗತ್ತೆ ಖರ್ಚಾಗತ್ತೆ ಮತ್ತೆ ನಾವಲ್ಲಿ ಹೋದ ತಕ್ಷಣ ಸುಮ್ಮನೆ ಇರೋಕ್ಕೂ ಆಗಲ್ಲ ಏನಾದ್ರೂ ತೊಗೊಂಡು ತಿಂದೇ ತಿನ್ತೀವಿ ಹಾಗಾಗಿ ಖರ್ಚು ಅನ್ನೋದೇ ಇರೋದೇ ಇಲ್ಲ ಅಂತ ಎಲ್ಲೂ ಇರೋದಿಲ್ಲ ಅಂದಾಜು ಖರ್ಚು ಎಷ್ಟಂದರೆ ಒಂದು ಕಡೆ ಒಂದು ಬೀಚಿಗೆ ಹೋಗ್ತೀವಿ ಅಂದರೆ ಒಂದು ಟೆನ್ ಥೌಸಂಡ್ ಅಂತೂ ಮ್ಯಾಕ್ಸಿಮಮ್ ಬೇಕೇ ಬೇಕು